ಹಾಂ ಹಲೋ ಮೇಡಮ್ ಹೇಳಿ ಏನಾಗಬೇಕಾಗಿತ್ತು

ಯಾವ್ದಕ್ಕೆ ಮೇಡಮ್ ಮ್ಯಾರೇಜ್ಗ ಇಲ್ಲ ಬರ್ಡೇ ಫಂಕ್ಷನ್ಸ್ಗ ಮೇಡಮ್ ಓಕೆ ಓಕೆ ಮೇಡಮ್ ಬರ್ಡೇ ದಿನಕ್ಕೆ ನೀವು ವೆಜಿಟೇರಿಯನ ಇಲ್ಲ ನಾನ್ ವೆಜಿಟೇರಿಯನ ಮ್ಯಾಮ್ ಓಕೆ ಮೇಡಮ್ ಓಕೆ ಮೇಡಮ್ ನಾವು ವೆಜಿಟೇರಿಯನ್ನು ಮತ್ತು ನಾನ್ ವೆಜಿಟೇರಿಯನ್ ಎರಡೂ ಮಾಡ್ತೀವಿ ಮೇಡಮ್ ವೆಜಿಟೇರಿಯನ್ನಲ್ಲಿ ಬಂದು ಪಾಯಸ ಇಡ್ಲಿ ಸಾಂಬಾರು ಮತ್ತು ಪೊಂಗಲ್ಲು ಬೆಳಗೆಗೆ ಇರುತ್ತೆ ಮತ್ತು ಮಧ್ಯಾಹ್ನಕ್ಕೆ ಮಧ್ಯಾಹ್ನದ ಊಟ ಅಂತ ಅಂದರೆ ಪಲಾವು ಪುಳಿಯೋಗರೆ ಅಥವಾ ಚಿತ್ರಾನ್ನ ಇವು ಮೂರ್ರಲ್ಲಿ ಯಾವುದಾದ್ರು ಒಂದು ಸಾಂಬಾರು ಹಪ್ಳ ಉಪ್ಪು ಉಪ್ಪಿನಕಾಯಿ ಮತ್ತು ಮಜ್ಜಿಗೆ ಇರುತ್ತೆ ಮೇಡಮ್ ಇಷ್ಟು ನಮ್ಮ ಮಧ್ಯಾಹ್ನದ ಊಟ ಆಮೇಲೆ ರಾತ್ರಿಗೆ ಬಂದರೆ ರಾತ್ರಿ ನಾವು ಡಿಫ್ರೆಂಟಾಗಿ ಮಾಡ್ತೀವಿ ಮೇಡಮ್ ರಾತ್ರಿ ನಿಮಗೆ ಬ್ರೇಕ್ಫಾಸ್ಟ್ ತಿನ್ಬೇಕು ಅನ್ಸಿದ್ರೆ ಬ್ರೇಕ್ಫಾಸ್ಟು ಲಂಚ್ ತಿನ್ಬೇಕು ಅಂದರೆ ಲಂಚು ಕ್ಯಾಲ್ಕ್ಯುಲೇಟ್ ಮಾಡಬೇಕಾದ್ರೆ ಏನುಬೇಕಾದ್ರು ತಿನ್ಬೋದು ಮೇಡಮ್ ನಿಮಗೆ ಬೆಳಗಿನ ಊಟ ತಿನ್ನಬೇಕು ರಾತ್ರಿಗೆ ಅಂತ ಅಂದರೆ ಚಪಾತಿ ಸಿಗುತ್ತೆ ಮೇಡಮ್ ದೋಸೆ ಸಿಗುತ್ತೆ ರಾತ್ರಿಗೂ ಹಾಂ ಮತ್ತು ನಮ್ಮಲ್ಲಿ ಸ್ಪೆಷಲ್ಲಾಗಿ ಇರೋವಂತಹದ್ದು ಫ್ರೈಡ್ ರೈಸು ಮೇಡಮ್ ಫೈ ಫ್ರೈಡ್ ರೈಸಂತು ತುಂಬ ಸಖತ್ತಾಗಿರತ್ತೆ ನೂಡಲ್ಸ್ ಸಿಗುತ್ತೆ ಗೋಬಿ ಸಿಗುತ್ತೆ ಮತ್ತು ಏನು ಬೇಕಾದರು ಅದೆಲ್ಲ ನಾವು ಫೆಸಿಲಿಟಿ ಮಾಡಿಕೊಡ್ತೀವಿ ಮೇಡಮ್ ಓಕೆ ಮೇಡಮ್ ಮೇಡಮ್ ನಾನು ವೆಜಿಟೇರಿಯನ್ ಬಗ್ಗೆ ಮಾತಾಡಿದೆ ನಾನ್ ವೆಜ್ ಬಗ್ಗೆ ಮಾತಾಡ್ತೀನಿ ಮೇಡಮ್ ನಾನ್ ವೆಜ್ಜಲ್ಲಿ ನಾವು ಇಡ್ಲಿ ಮತ್ತು ಕಾಲ್ ಸೂಪ್ ಕೊಡ್ತೀವಿ ಕಾಲ್ ಸೂಪ್ ಅಂತಂದರೆ ತುಂಬ ಸ್ಪೆಷಲ್ ಮೇಡಮ್ ನಮ್ಮದರಲ್ಲಿ ನಮ್ಮ ಹೋಟೆಲಲ್ಲಿ ಮಾತ್ರ ಆ ಥರ ಕಾಲ್ ಸೂಪ್ ಸಿಕ್ಕೋದು ಬೇರೆ ಯಾವ ಹೋಟೆಲ್ಲಲ್ಲೂ ಸಿಕ್ಕೋದಿಲ್ಲ ಮೇಡಮ್ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮತ್ತು ಕಾಲ್ ಸೂಪ್ ಕೊಡ್ತೀವಿ ಮಧ್ಯಾಹ್ನ ಊಟಕ್ಕೆ ನಾವು ಬಿರಿಯಾನಿ ಮತ್ತು ಅದರ ಜೊತೆ ನೆಂಚಿಕೊಳಕ್ಕೆ ಗ್ರೇವಿ ಇಲ್ಲ ಅಂದರೆ ಮೊಸ್ರು ಬಜ್ಜಿ ಕೊಡ್ತೀವಿ ಮೇಡಮ್ ಮತ್ತು ರಾತ್ರಿಗೆ ಒಂದು ಮುದ್ದೆ ಸಾಂಬಾರು ಅನ್ನ ಮಟನ್ ಖೈಮ ಮತ್ತು ಚಿಕನ್ ಕಬಾಬ್ಸ್ ಕೊಡ್ತೀವಿ ಮೇಡಮ್ ನೈಟ್ಗೆ ಓಕೆ ಮೇಡಮ್ ನಾವು ಒಂದು ಒಬ್ಬ ಒಂದು ತಲೆಗೆ ನಾವು ಇಂತಿಷ್ಟ್ ಅಂತ ಪೇ ಮಾಡ್ತೀವಿ ಆ ಪೇ ಮಾಡಿದರೆ ಒಬ್ಬರಿಗೆ ನಾವು ಹಂಡ್ರೆಡ್ ರೂಪೀಸ್ ಪೇ ಮಾಡ್ತೀವಿ ಮೇಡಮ್ ಒಬ್ಬರಿಗೆ ನಾವು ಹಂಡ್ರೆಡ್ ರೂಪೀಸ್ ಚಾರ್ಜ್ ಮಾಡ್ತೀವಿ ನೀವು ಹಂಡ್ರೆಡ್ ರೂಪೀಸ್ ಕೊಟ್ಟರೆ ನಾವು ಸರ್ವೆ ಸರ್ವಿಂಗ್ ಕೂಡ ನಾವೇ ಮಾಡಿಕೊಡ್ತೀವಿ ಮೇಡಮ್ ಹಾಂ ಓಕೆ ಮೇಡಮ್ ನೀವು ಮನೇಲಿ ಮಾಡ್ತೀವಿ ಅಂದರೆ ಮನೇಲೆ ಮಾಡಿ ಇಲ್ಲ ಮಂಟಪದಲ್ಲಿ ಮಾಡ್ತೀವಿ ಅಂದರೆ ಮಂಟಪಕ್ಕೆ ಬಂದು ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಕಾಲ್